ನಮ್ಮ ಗ್ರಾಮಗಳಲ್ಲಿ ಇದು ಬಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಒಂದು ಬಯಲಾಟ ಅಂಥೇಳಿ ಒಂದು ಪೌರಾಣಿಕ ನಾಟಕಗಳನ್ನು ಇಲ್ಲಿ ಆಯೋಜಿಸ್ತಾರೆ ಅದರಲ್ಲಿ ರಾಮಾಯಣ ಮತ್ತು ಗಿರಿಜಾ ಕಲ್ಯಾಣ ಆ ಮೇಲೆ ಸುಂದೋಪಸುಂದರು ಇನ್ನು ನಾನಾ ವಿಧವಾಗಿರ್ತಕ್ಕಂಥ ಒಂದು ಬಯಲಾಟಗಳನ್ನು ಕೂಡ ನಮ್ಮ ಗ್ರಾಮದಲ್ಲಿ ಆಯೋಜಿಸ್ತಾರೆ ಅದರಲ್ಲಿ ಬರ್ತಕ್ಕಂಥ ಕೆಲವೊಂದು ಉನ್ನತ ಪಾತ್ರಗಳು ಕೂಡ ಒಳ್ಳೇ ವಿಜೃಂಭಣೆಯವಾಗಿರುತ್ತೆ ರಾ ಮತ್ತು ರಾಮಾಯಣದಲ್ಲಿ ರಾಮ ಲಕ್ಷ್ಮಣ ಮತ್ತು ರಾವಣ ಮತ್ತು ಆಂಜನೇಯ ಈ ರೀತಿಯಾಗಿರ್ತಕ್ಕಂಥ ಪಾತ್ರಗಳು ಕೂಡ ಸಾಕಷ್ಟು ಒಂದು ಒಳ್ಳೆ ರೀತಿಯಿಂದ ಮೂಡಿಬರುತ್ತಿರುತ್ತೆ ಒಂದು ಬಯಲಾಟದ ಒಂದು ಊರಿನ ಗ್ರಾಮಸ್ಥರು ಎಲ್ಲ ಸಾಕಷ್ಟು ಜನ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಕೂತು ನೋಡಿದಾಗ ಆ ಒಂದು ಮನರಂಜನೆ ಕಾರ್ಯಕ್ರಮವು ಕೂಡ ಒಳ್ಳೆ ವಿಜೃಂಭಣೆಯಾಗಿರುತ್ತೆ ಮತ್ತೆ ಅದೇ ರೀತಿಯಾಗಿ ಒಂದು ಡ್ರಾಮಗಳನ್ನು ಕೂಡ ಮಾಡ್ತಾರೆ ನಾಟಕಗಳು ಒಂದು ಹಾಸ್ಯ ಭರಿತವಾಗಿರ್ತಕ್ಕಂಥವು ಆಮೇಲೆ ಒಂದು ಕಲಿಯುಗ ಕುಡುಕ ಹಾಸ್ಯ ಲತಾ ಇದು ಮತ್ತೆ ಆಶಾಲತಾ ಅಂಥೇಳಿ ಮತ್ತೆ ಗೌಡ್ರ ಗದ್ಲು ಇರ್ತಕ್ಕಂಥ ಒಂದು ಹಾಸ್ಯ ಭರಿತವಾಗಿರ್ತಕ್ಕಂಥ ಡ್ರಾಮಗಳನ್ನು ಕೂಡ ಇಲ್ಲಿ ಒಂದು ಯಾವುದೋ ಒಂದು ಮನರಂಜನೆ ಕಾರ್ಯಕ್ರಮಗಳಾಗಿ ಅಳವಡಿಸ್ತಾರೆ ಅದರಲ್ಲಿ ಬರ್ತಕ್ಕಂಥ ಹಾಸ್ಯ ಪಾತ್ರಗಳೇ ಇರಬೌದು ಆ ಒಂದು ಖಳನಾಯಕನ ಪಾತ್ರವೇ ಇರಬೌದು ಒಂದು ಗ್ರಾಮದ ಒಂದು ಗೌಡರ ಒಂದು ಪಾತ್ರವೇ ಇರಬೌದು ಅಲ್ಲೀ ಬರ್ತಕ್ಕಂಥ ಒಂದು ನಾಟಕದ ಒಂದು ಒಂದು ನಾಯಕಿ ಪಾತ್ರ ನಾಯಕನ ಪಾತ್ರ ಕೂಡ ಒಂದು ಒಳ್ಳೇ ಮನರಂಜನೆಯಾಗಿರುತ್ತೆ ಆ ಒಂದು ನೋಡ್ತಕ್ಕಂಥದೇ ಒಂದು ಎಲ್ಲ ಗ್ರಾಮಸ್ಥರು ಸೇರಿ ಕೂತು ನೋಡ್ದಾಗ ಅದು ಒಂದು ಮನರಂಜನೆ ಕಾರ್ಯಕ್ರಮವು ಕೂಡ ಸಾಕಷ್ಟು ಮನಸ್ಸಿಗೆ ಒಂದು ಹಿತ ನೀಡ್ತಕ್ಕಂಥ ಕಾರ್ಯಕ್ರಮಗಳು ಆ ಗ್ರಾಮದಲ್ಲಿ ನಡೆಯುತ್ತೆ ಮತ್ತು ಅದೇ ರೀತಿಯಾಗಿ ಕೆಲವೊಂದು ಸಣ್ಣ ಪುಟ್ಟದಾಗಿರ್ತಕ್ಕಂಥ ಒಂದು ಶಾಲಾ ಮಕ್ಕಳಿಂದಲೂ ಕೂಡ ಒಂದು ಮನರಂಜನೆ ಕಾರ್ಯಕ್ರಮಗಳನ್ನ ಕೂಡ ಆಯೋಜಿಸ್ತಾರೆ ಸ್ವತಂತ್ರ ದಿವ ದಿವ್ಸವೇ ಆಗಿರಬೌದು ಜನವರಿ ಇಪ್ಪತ್ತಾರು ಗಣರಾಜ್ಯೋತ್ಸವದ ದಿನಾವೇ ಆಗಿರಬೌದು ಆವತ್ತಿನ ದಿನವೂ ಕೂಡ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಒಂದು ಕಿರು ನಾಟಕಗಳನ್ನು ಕೂಡ ಆಯೋಜಿಸುತ್ತಾರೆ ಅಲ್ಲಿರ್ತಕ್ಕಂಥ ಶಾಲಾ ಮಕ್ಕಳು ಕೂಡ ಆ ಒಂದು ಸಾಕಷ್ಟು ಒಳ್ಳೆ ರೀತಿಯಿಂದ ಒಂದು ಅಭಿನಯನ್ನು ಒಂದು ಕೂಡ ಮಾಡಿ ಒಂದು ಆ ಒಂದು ಮನರಂಜನೆ ಕಾರ್ಯಕ್ರಮವನ್ನು ಕೂಡ ಒಂದು ಒಳ್ಳೆ ವಿಜೃಂಭಣೆಯಿಂದ ಮಾಡ್ತಾರೆ ಅದನ್ನು ನೋಡೋದಕ್ಕೆ ಒಂಥರ ಮನಸ್ಸಿಗೆ ಹಿತವಾಗಿ ಒಂಥರ ಒಂದು ಮೆಲುಕು ಹಾಕಿದ ರೀತಿಯಾಗಿ ಇರುತ್ತೆ ಸಾಕಷ್ಟು ಒಂದು ಒಳ್ಳೆ ರೀತಿಯ ಒಂದು ಅನುಭವಗಳನ್ನು ಕೂಡ ಕೊಡುತ್ತೆ ಅದೇ ರೀತಿಯಾಗಿ ಕೆಲವೊಂದು ಜಾತ್ರಾ ಮಹೋತ್ಸವದಲ್ಲಿ ಕೂಡ ಅಲ್ಲಿ ಒಂದು ಜಾತ್ರೆಯಲ್ಲಿ ಕೂಡ ಕೆಲವೊಂದು ಬೈಲು ನಾಟಕಗಳನ್ನು ಕೂಡ ವೇಷಧಾರಿಗಳು ಕೂಡ ಆಡ್ತಾ ಇರ್ತಾರೆ ಅವ್ರದ್ದು ಒಂದು ನಾಟಕಗಳು ಕೂಡ ಸಾಕಷ್ಟು ಒಂದು ಒಳ್ಳೆ ರೀತಿಯಿಂದ ಅನುಭವಗಳನ್ನು ಕೊಡ್ತಾಯಿರುತ್ತೆ ಮತ್ತೆ ಅದೇ ರೀತಿಯಾಗಿ ಈ ಒಂದು ಈ ಒಂದು ಬೀದಿ ನಾಟಕಗಳನ್ನು ಆಡ್ತಕ್ಕಂಥವ್ರು ಬರ್ತಾರೆ ಊರಲ್ಲಿ ಬಂದು ಆವೊಂದು ಒಂದು ರಾಮಾಯಣ ತುಣುಕುಗಳನ್ನು ಮತ್ತು ಮಹಾಭಾರತ ತುಣುಕುಗಳನ್ನು ಕೂಡ ಅವರು ವೇಷಧಾರಿಯಾಗಿ ವೇಷಗಳನ್ನ ಹಾಕ್ಕೊಬಂದು ಓಣಿ ಓಣಿಗಳಲ್ಲಿ ಕೂಡ ಅವರೊಂದು ತುಣುಕು ನಾಟಕಗಳನ್ನು ಕೂಡ ಮಾಡ್ತಾ ಆ ಒಂದು ಜನರಿಗೆ ಒಂದು ಸಂತೋಷ ಪಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಕೂಡ ಆಯೋಜಿಸ್ತಾರೆ ಒಂದು ಒಳ್ಳೆ ರೀತಿಯ ಒಂದು ಅನುಭವವನ್ನು ಕೂಡ ಕೊಡುತ್ತೆ ಹಾಗೆಯೇ ಒಂದು ಊರಿನಲ್ಲಿರ್ತಕ್ಕಂಥ ಒಂದು ಚಿತ್ರಮಂಜರಿ ಚಿತ್ರಮಂಜರಿ ಅಲ್ಲಿಗೂ ಕೂಡ ಒಂದು ಮನರಂಜನೆ ಒಂದು ಆಗಿರ್ತಕ್ಕಂಥ ಒಂದು ಸಿನ್ಮಾಗಳನ್ನೂ ಕೂಡ ನಾವು ನೋಡ್ತೀವಿ ಅಲ್ಲಿ ಕೂಡ ಒಂದು ಮನಸ್ಸಿಗೆ ಹಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಅನ್ನ ಒಂದು ಸಿನಿಮಾ ರೀತಿಯಲ್ಲಿ ನೋಡ್ತೀವಿ ಒಂದು ಸಾಕಷ್ಟು ರೀತಿಯಲ್ಲಿ ಸಹ ಒಂದು ಹಳ್ಳಿ ಕಡೆ ಗ್ರಾಮಗಳಲ್ಲಿ ಅಂತಂದ್ರೆ ಯಾವುದೇ ಒಂದು ಬಯಲು ನಾಟಕ ಆಗಿರಬೌದು ಡ್ರಾಮಾನೇ ಆಗಿರಬೌದು ಒಂದು ಒಳ್ಳೆಯ ಒಂದು ವೇಷಧಾರಿಗಳನ್ನು ನೋಡೋದೇ ಒಂದು ಹಿತ ಅದರಲ್ಲಿ ಅವ್ರು ಹಾಕಿರ್ತಕ್ಕಂಥ ಕಿರೀಟಗಳು ಆಮೇಲೆ ಅವರಿಗೆ ಹಾಕಿರ್ತಕ್ಕಂಥ ಹೂವು ಅವರು ಮನೆಮಂದಿಯೆಲ್ಲ ಅವರಿಗೆ ಹಾಕಿರ್ತಕ್ಕಂಥ ಹೂವಿನಾರಗಳು ನೋಡೋದೆ ಒಂದು ಒಂದು ಮನರಂಜನೆ ಕಾರ್ಯಕ್ರಮ ಅಲ್ಲಿ ಅವರಿಗೆ ಒಂದು ಕುಣಿತಗಳನ್ನು ಬಡಿತಕ್ಕಂಥ ತಾಳ ಆರ್ಮೋನಿಯಂ ಮಾಸ್ಟರ್ ಆಗಿರಬೌದು ಅವರು ಒಂದು ಪಾತ್ರಗಳಿಗೆ ಒಂದು ಈ ಬಯಲಾಟಗಳಲ್ಲಿ ಪಾತ್ರ ಕಟ್ಟಿರ್ತಾರಂತಂದ್ರೆ ಅವರಿಗೆ ಸಾಕಷ್ಟು ಹೂವಿನಾರಗಳು ಹಾಕ್ತಾಯಿರ್ತಾರೆ ಅಂಥ ಹೂವಿನಾರ ಹಾಕ್ಕೊಂಡು ಅವ್ರು ಕುಣಿತಕ್ಕಂಥ ವೇಷಧಾರಿಗಳು ಅಲ್ಲಿ ಆ ಒಂದು ಸ್ಟೇಜಲ್ಲಿ ಕುಣಿತಕ್ಕಂಥದ್ದೇ ಒಂದು ಸಂಭ್ರಮ ನೋಡೋದಕ್ಕೆ ಅವರ ಸಂಭ್ರಮಕ್ಕೆ ಒಂದು ಸ್ಟೇಜಿಗೆ ಬಂದಾಗ ಪಟಾಕಿ ಸಿಡಿಸುವುದು ಮತ್ತು ಒಂದು ಕೇಕೆ ಹಾಕುವುದು ಒಂದು ತಪ್ಪಡಿಗಳನ್ನು ಬಡಿತಕ್ಕಂಥದ್ದು ಕೂಡ ಒಂದು ಒಳ್ಳೆ ಒಂದು ಕಾರ್ಯಕ್ರಮಗಳು ಕೂಡ ಮನಸ್ಸಿಗೆ ಒಂದು ಹಿತ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮಗಳು ಕೂಡ ಗ್ರಾಮಗಳಲ್ಲಿ ನಡೆಯುತ್ತೆ ಸಾಕಷ್ಟು ಬಾಲ್ಯದಿಂದಲೂ ಕೂಡ ನೋಡ್ಕೋಳ್ತಾ ಬಂದೀವಿ ಸಾಕಷ್ಟು ಒಳ್ಳೆ ಒಂದು ಮನರಂಜನೆ ಕಾರ್ಯಕ್ರಮಗಳು ಕೂಡ ನಾವು ಅಮ್ಮ ಸ್ವಲ್ಪ ಕಾರ್ಯಕ್ರಮಗಳನ್ನೆಲ್ಲ ನೋಡಿದ ಒಂದು ಅನುಭವ ಮನಸ್ಸಿಗೆ ಒಂಥರ ಹಿತ ನೀಡ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಕೂಡ ಗ್ರಾಮಗಳಲ್ಲಿ ಆಯೋಜಿಸ್ತಾರೆ ಅದೇ ರೀತಿಯಾಗಿ ಯಾರಾದರು ಒಂದು ಒಂದು ಹಿರಿಯರ ಒಂದು ಯಾವುದಾರು ಒಂದು ಅವರ ಒಂದು ಮಾರ್ಗದರ್ಶನಗಳ ಆ ರೀತಿಯಿಂದ ಇರ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಮನಸ್ಸಿಗೆ ಒಂದು ಹಿತ ನೀಡ್ತಕ್ಕಂಥದ್ದು ಜಾತ್ರಾ ಮಹೋತ್ಸವದ ಅಂಗವಾಗಿ ಪ್ರವಚನ ಕಾರ್ಯಕ್ರಮಗಳನ್ನು ಕೂಡ ಆಯೋಜಿಸಿ ಅಲ್ಲವೆ ಇರ್ತಕ್ಕಂಥ ಪ್ರವಚನಗಳು ಒಂದು ಅವರ ಒಂದು ಪ್ರವಚನನುಗಳು ಒಂದು ಮನಸ್ಸಿಗೆ ಜೀವನಕ್ಕೆ ಅನುಗುಳ ಅನುಗುಳ ಒಂದು ಅನುಕೂಲಕಾರಕವಾಗಿರ್ತಕ್ಕಂಥ ಪ್ರವಚನಗಳನ್ನು ಕೊಡ್ತಾಯಿರ್ತಾರೆ ಅಂಥ ಒಂದು ಕಾರ್ಯಕ್ರಮಗಳು ಕೂಡ ಮನಸ್ಸಿಗೆ ಭಾಳ ಹಿತವನ್ನು ನೀಡ್ತಕ್ಕಂಥ ಕಾರ್ಯಕ್ರಮಗಳು ನಮ್ಮ ಗ್ರಾಮದಲ್ಲಿ ನೆರವೇರಿಸ್ತೇವೆ